ನಾವು ನಮ್ಮ ಹೊಲದಲ್ಲಿ ಬೆಳೆಗಳನ್ನ ಬೀಜಗಳನ್ನ ತಂದು ಹೊಲ ಹೊಲನ ಹದ ಮಾಡಿ ಹೊಲಕ್ಕೆ ಬೀಜನ ಉರಿಸ್ತೀವಿ ಬೀಜ ಉರಿಸಿ ಆದ್ಮೇಲೆ ಅದಕ್ಕೆ ನೀರು ಹಾಸೋದು ಅದಕ್ಕೆ ಮೊದಲಿಗೆ ಗೊಬ್ಬರನ ಹಾಕ್ತಿವಿ ಗೊಬ್ಬರ ಹಾಕಿ ಬೀಜನ ಇಟ್ಟು ಅವ್ನ ನೀರ ನೀರ ಹರಿ ಬಿಟ್ಟು ಅವನ್ನ ಬೆಳೆಸ್ತೀವಿ ಅವು ಒಂದು ಹದಿನೈದು ಈ ಥರ ಹದಿನೈದು ದಿನ ಆದ್ಮೇಲೆ ಮತ್ತ ನೀರು ಹಾಸೋದು ಅದಕ್ಕೆ ಗೊಬ್ಬರ ಗೊಬ್ಬರ ಹಾಕ್ತಿರ್ತೀವಿ ಆಮೇಲೆ ಮತ್ತ ಅವು ಅವನ್ನ ಸಸಿಗಳನ್ನ ಪ್ರೊಟೆಕ್ಟ್ ಮಾಡೋ ಸಲುವಾಗಿ ಅದಕ್ಕೇನು ಔಷಧಿಗಳನ್ನ ಹೊಡೆಯೋದಾಗಿರ್ಬೋದು ಅದಕ್ಕೆ ಅದಕ್ಕೆ ಬೇಕಾಗಿರುವಂಥಾ ಗೊಬ್ಬರಗಳನ್ನ ಹಾಕದಾಗಿ ಹಾಕದು ಈ ಥರ ಎಲ್ಲಾ ಮಾಡ್ತಿರ್ತೀವಿ ವ ಅವುಗ ಗಿಡ ಬೆಳೆ ಒಂದು ಹಂತಕ್ಕೆ ಬಂದಾದ ಮೇಲೆ ಅವಕ್ಕೇನು ರೋಗ ಬಿಳೋದಂದ್ರ ಎಲೆ ಒಣ್ಗೋದಾಗಿರ್ಬೋದು ಅಥವಾ ಹುಳಗಳು ಈಗ ಮೆಕ್ಕೆಜೋಳ ಹಾಕಿರ್ತೀವಿ ಅನ್ ಮೆಕ್ಕೆಜೋಳ ಹಾಕಿರ್ತೀವಿ ಅಂತ ಅನ್ಕೊಂಡರೆ ಮೆಕ್ಕೆಜೋಳ ಒಂದು ಒಂದು ಎ ಒಂದು ತಿಂಗ್ಳ್ದ ಒಂದು ಅದನ್ನೇ ಒಂದು ತಿಂಗ್ಳ್ದ ಒಳಗೆ ಇರುವಾಗಲೇನ ಏನು ಹುಳ ಅವನ್ನ ಎಲೆ ಹಸಿರಾಗಿರತ್ತಲ್ಲ ಅದನ್ನ ಎಲೆನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತವಾ ಓ ಬಾಲ ಹುಳದ ಟೈಪ್ ಇರ್ತವು ಅವು ಏನು ಗಿಡನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾವೆ ಆ ಸಸಿಗಳನ್ನ ನಾವು ಆ ಹುಳದಿಂದ ಕಾಪಾಡ್ಕೆಬೇಕಂದರೆ ನಾವೇನು ಮಾಡ್ಬೇಕು ಆ ಗಿಡ ಆ ಸಸಿಗಳಿಗೇನು ಮಾಡ್ತೀವಿ ಎಣ್ಣೆ ಹೊಡಿಯೋದಾಗಿರ್ಬೋದಾ ಅಥವಾ ಹುಳಗಳ ಸಾಯೋಂತ ಔಷಧಿಗಳು ಅಥವಾ ಪೌಡ್ರ್ಗಳನ್ನ ತಂದು ಸಿಂಪಡಿಸ್ತೀವಿ ಅಂದ್ರ ಅವು ತೋಟಕ್ಕೆ ಹೊಡಿತೀವಿ ಅವ ಹುಳಗಳು ಸಾಯೋಂತ ಔಷಧಿಗಳನ್ನ ಅವ್ಕ ಏನು ಮಾಡ್ತೀವಿ ಒಡ್ ಹುಳಗಳಿಂದ ಅವನ್ನ ಸಸಿಗಳನ್ನ ಪ್ರೊಟೆಕ್ಟ್ ಮಾಡ್ತೀವಿ ಮೆಕ್ಕೆಜೋಳ ಈ ಒಂದು ಹುಳಗಳಿಂದ ಪ್ರೊಟೆಕ್ಟ್ ಮಾಡಿ ಆದ್ಮೇಲೆ ಅವಾಗ ಗೊಬ್ಬರ ಹಾಕೋದಾಗಿರ್ಬೋದು ಅಂದ್ರ ಆ ಗೊಬ್ಬರನ ಈಗ ಸಸಿಗಳು ಎತ್ತರವಾಗಿ ಬೆಳಲಿಕ್ಕೆ ಏನು ಮಾಡ್ತೀವಿ ಯೂರಿಯಾ ಗೊಬ್ಬರ ಹಾಕ್ತೀವಿ ಅದನ್ನ ಯೂರಿಯಾ ಗೊಬ್ರನ ಸಸಿಗಳ ಬೇರಿಗೆ ಹಾಕ್ತಿರ್ತೀವಿ ಆಮೇಲೆ ಅವ್ಕಾ ಹದಿನೈದು ದಿನ ಬಿಟ್ಟು ಅಥವಾ ಒಂದು ಇಪ್ಪತ್ತು ದಿನ ಬಿಟ್ಟು ನೀರು ಹಾಸ್ತಿರ್ತೀವಿ ನೀರು ಹಾಸ್ತಿರ್ತೀವಿ ಅದು ಮ ಮತ್ತೆ ಒಂದು ಒಂದೆರಡು ತಿಂಗ್ಳು ಒಂದು ತಿಂಗ್ಳು ಅಥವಾ ಒಂದು ಒಂದೂವರೆ ತಿಂಗ್ಳು ಆದ್ಮೇಲೆ ಮತ್ತೆ ಏನು ಮಾಡ್ತಾವೆ ಹುಳಗಳು ಮತ್ತೆ ಅವನ್ನ ಎಲೆಗಳನ್ನ ಎಲೆಗಳನ್ನ ತಿಂದು ಅನ್ನು ಸಸಿಗಳನ್ನ ನಾಶ ಮಾಡ್ತಿರ್ತಾವೆ ಹಾಗಾಗಿ ಆ ಹುಳಗಳಿಂದ ಮತ್ತೆ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಏನು ಮಾಡ್ತೀವಿ ಮತ್ತು ಇನ್ನೊಂದು ಸರ್ತಿ ನಾವೇನು ಮಾಡ್ತೀವಿ ಔಷಧಿಗಳನ್ನ ಗಿಡಕ್ಕೆ ಹೊಡಿತಿರ್ತೀವಿ ಈ ಸೊಳ್ಳೆಗಳಿಂದಾನೂ ರೋಗ ಜಾಸ್ತಿ ಬರ್ತಾವು ಅಂದರೆ ಈ ಗಿಡಕ್ಕೆ ರೋಗ ಜಾಸ್ತಿ ಬರ್ತಾವು ಅಂದರೆ ಅವು ಸೊಳ್ಳೆಗಳೇನು ಮಾಡ್ತಾವು ಅದರಲ್ಲಿ ಕುಂತಿರ್ತಾವು ಅಂದ್ರ ಸಸಿಗಳನ್ನ ಅಲ್ಲಿ ಕುಂತಿರ್ತಾವು ಹುಳ ಏನು ಮಾಡ್ತಾವು ಅವನ್ನ ತಿನ್ನಾಕ ಹುಳನ ಸ್ಟಾರ್ಟ್ ಆಕಾವು ಕ್ರಿಮಿ ಕೀಟಗಳಂದ್ರ ಸೊಳ್ಳೆಗಳು ಜಾಸ್ತಿ ಆಕಾವು ಹಸ್ರು ಹುಳ ಜಾಸ್ತಿ ಆಕಾವು ಈ ಥರ ಅದ್ರಲ್ಲಿ ಕಸನೂ ಬೆಳಿಯುತ್ತಲ್ಲಾ ಈಗ ಹೊಲದಲ್ಲಿ ಏನಾದರೂ ಬೀಜ ಬಿತ್ತನೆ ಮಾಡಿರ್ತೀವಿ ಅಂದ್ಮೇಲೆ ಆ ಸಸಿ ಜೊತೆಗೆ ಏನು ಮಾಡ್ತಾವೆ ಕಸನಾ ಬೆಳಿಯತ್ತ ಅಂದ್ರ ಮೆಕ್ಕೆಜೋಳ ಹಾಕಿರ್ತೀವಿ ಅಂತಂದು ಅನ್ಕೊಂಡರೆ ಅದರ ಜೊತೆಗೆ ಕಸನೂ ಬೆಳಿಯುತ್ತೆ ಆ ಕಸದ ಕಸ ತಿನ್ನೋಕ್ಕೋಸ್ಕರ ಇವು ಏನು ಸೊಳ್ಳೆಗಳು ಹುಳಗಳು ಕ್ರಿಮಿ ಕೀಟಗಳು ಇವು ಹುಟ್ಕೆಂತವೆ ಇವು ಹುಟ್ಕೆಂಡು ಆದ್ಮೇಲೆ ನಾವು ಬಿತ್ತಿರುವಂಥಾ ಸಸಿಗೆ ಅಂದರೆ ಬಿತ್ತಿರುವಂಥಾ ಬೀಜಗಳು ಸಸಿ ಆಗಿರ್ತಾವಲ್ಲಾ ಆ ಸಸಿಗಳನ್ನ ಇವು ಹುಳಗಳು ಏನು ಮಾಡ್ತಾವು ತಿನ್ನೋದಿಕ್ಕ ಸ್ಟಾರ್ಟ್ ಮಾಡ್ತಾವು ಅಂದ್ರ ಅವನ್ನ ಸ್ಟಾ ಸಸಿಗಳನ್ನ ನಾಶ ಮಾಡಲು ಏನು ಮಾಡ್ತಾವು ಸ್ಟಾರ್ಟ್ ಮಾಡ್ತಾವು ಆ ಹುಳಗಳಿಂದ ನಾವು ಸಸಿಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳೋ ಸಲುವಾಗಿ ಈ ಔಷಧಿಗಳನ್ನ ಹೊಡಿತಿವಿ ನಂತರ ಅದಕ್ಕೆ ಯೂರಿಯಾ ಗೊಬ್ಬರ ಹಾಕಿ ಅದ್ನ ನೀಟಾಗಿ ಬೆಳೆಸ್ತೀವಿ ನಂತರ ಅದರಲ್ಲಿ ಬೇಡ್ದೆರೋವಂಥಾ ಕಸ ಇರ್ತಾವಲ್ಲಾ ಸಸಿ ಜೊತೆಗೆ ಬೇಡದೇ ಇರೋವಂತಹ ಗಿಡಗಳು ಎಲ್ಲಾ ಬೆಳ್ಕೊಂಡಿರ್ತಾವಲ್ಲಾ ಅವುಗಳನ್ನ ಏನು ಕಿತ್ತು ಹೊರಹಾಕ್ತಿವಿ ಅಂದರೆ ಸಸಿಗಳು ನೀ ಬೆಳೆಯಲಿಕ್ಕೆ ಯಾವ್ಯಾವ ರೀತಿ ಪ್ರೊಟೆಕ್ಟ್ ಮಾಡಬೇಕಾ ಅವನ್ನೇಲ್ಲ ಮಾಡ್ತಿವಿ ಆಮೇಲೆ ಈಗ ಮೆಕ್ಕೆಜೋಳ ಒಂದ್ ಎರಡು ತಿಂಗ್ಳು ಆದ್ಮೇಲೆ ಮತ್ತೆ ಅವುಕ್ಕ ಮತ್ತೆ ಗೊಬ್ಬರ ಹಾಕ್ತೀವಿ ಅಂದ್ರ ಅದು ಗಿಡ ಬೇಸಾಗಿ ಫಲವತ್ತತೆಯಿಂದ ಬೆಳೆ ಬರಲಿ ಅನ್ನೋ ಸಲುವಾಗಿ ಅದಕ್ಕೆ ಗಿಡಕ್ಕೆ ಮತ್ತೆ ಗೊಬ್ಬರ ಮಿಕ್ಸ್ ಮಾಡ್ತಿವಿ ಅಂದ್ರ ಪೊಟ್ಯಾಸಿಯಂ ಆಗಿರ್ಬೋದು ಅಥವಾ ಯೂರಿಯಾ ಗೊಬ್ಬರ ಆಗಿರ್ಬೋದು ಅದ್ಕ ಸಾತು ಕೊಡೋದಿಕ್ಕ ಜಿಂಕ್ ಅಂತಂದು ಅದು ಗಿಡಕ್ಕೆ ಸಸಿ ಫಲವತ್ತತೆಯಿಂದ ಬರಲಿ ಅನ್ನೋ ಸಲುವಾಗಿನ ಅದಕ್ಕೆ ಸಾತು ಅಂತೇಳಿ ಒಂದು ಗೊಬ್ರನ ಮಿಕ್ಸ್ ಮಾಡಿ ಅವ್ ಮೂರೂ ಗೊಬ್ರನ ಸೇರಿಸಿ ಇವ ಸಸಿ ಏನು ಬಂದಿರತಲ್ಲಾ ಅದಕ್ಕೆ ಬಡ್ಡಿಗೆ ಹಾಕ್ತೀವಿ ಅಂದ್ರ ಬೇರಿನಿಂದ ಅವು ಗಿಡ ಏನು ಮಾಡ್ತವು ಅದರಲ್ಲಿರುವಂತಹ ಅದರಲ್ಲಿರುವಂಥಾ ಶಕ್ತಿಯನ್ನ ಹೀರ್ಕೊಂಡು ದಟ್ಟ ಫಲವತ್ತತೆಯಿಂದ ಬೆಳೆ ಬರೋದಿಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಗೊಬ್ಬರ ಹಾಕಿ ಆದ್ಮೇಲೆ ಮತ್ತು ಒಂದು ಸ್ವಲ್ಪ ಒಂದು ಸ್ವಲ್ಪ ದಿನ ಬಿಟ್ಟು ನೀರು ಮತ್ತು ನೀರು ಹಾಸ್ತಿವಿ ಅಂದ್ರ ಈ ಬಿಸ್ಲಿಗೆಲ್ಲಾ ಗಿಡ ಒಣಗಿ ಹಸಿರೆಲ್ಲಾ ಕಳ್ಕೊಣುತಲ್ಲಾ ಅದ್ರ ಸಲುವಾಗಿನ ಮತ್ತೆ ನೀರು ಹಾಸ್ತೀವಿ ಅದಕ್ಕೆ ನೀರು ಹಾಸಿ ಆದ್ಮೇಲೆ ಅದು ತಂಪಿನ ತಂಪ್ನಲ್ಲಿದ್ದಾಗನಾ ಅದನ್ನ ಗೊಬ್ರದಲ್ಲಿರುವಂಥಾ ಸತ್ವನ ತನ್ನ ಬೇರಿನ ಮುಖಾಂತರ ಬೇರಿನ ಮುಖಾಂತರನಾ ಗಿಡ ಚೆನ್ನಾಗಿ ಚೆನ್ನಾಗಿ ಬೆಳಿಯುತ್ತ ನಂತರ ಅದು ಫಲವತ್ತತೆಯಿಂದ ತನ್ನ ಫಲವತ್ತತೆಯಿಂದ ಬೆಳಿಯುತ್ತೆ

ಮತ್ತೆ ಬೇರೆ ಥರದ್ ಈಗ ಮೆಕ್ಕೆಜೋಳ ಅಂತದ್ದು ಮೆಕ್ಕೆಜೋಳ ಅಂತಂದರೆ ಅದು ಒಂದಾ ಹಾಕಲ್ಲ ಅಂದ್ರ ಈಗ ಒಂದು ಒಂದು ಸರ್ತಿ ಮೆಕ್ಕೆಜೋಳ ಹಾಕಿ ಆದ್ಮೇಲೆ ಹಾಕಿದ್ವಿ ಅಂದ್ರ ಮತ್ತೆ ಅದನ್ನ ಬಿಟ್ಟು ಮುಂದಿನ ಸರ್ತಿ ಮತ್ತೇನು ಮಾಡ್ತೀವಿ ಹತ್ತಿ ಹಾಕ್ತೀವಿ ಹತ್ತಿ ಅಂದ್ರ ಹತ್ತಿ ಕರೆ ಅಂದ್ರ ಎರೆಹೊಲ ಅಂತಾರಲ್ಲಾ ಎರೆಹೊಲದಲ್ಲಿ ಹತ್ತಿ ಬೀಜ್ನೆ ಮಾ ಬೀಜನ ಉರಿಸ್ತೀವಿ ಅದನ್ನ ಉರಿಸಿ ಆದ್ಮೇಲೆ ಒಂದು ಉರಿಸಿದ ತಕ್ಷಣ ನೀರು ಬಿಡ್ತೀವಿ ನೀರು ಬಿಟ್ಟಾದ ಮೇಲೆ ಒಂದು ಏಳೆಂಟು ದಿನ ಆದ್ಮೇಲೆ ಅದೇನು ಸಣ್ಣದಾಗಿ ಮೊಳಕೆ ಒಡೆದಿರತ್ತ ಮೊಳಕೆ ಒಡೆದಾದ್ಮೇಲೆ ಮತ್ತದಕ್ಕೆ ಮತ್ತೆ ನೀರು ಹಾಸ್ತೀವಿ ಅಂದ್ರ ಒಣಗಿ ಒಣಗಿರ್ತಲ್ಲ ಅದು ಮತ್ತೆ ಅವ್ಳ್ನ ಏನು ಮಾಡ್ತೀವಿ ನೀರು ಹಾಸ್ತೀವಿ ಅಂದ ಮತ್ತೆ ಚೆನ್ನಾಗಿ ಬೆಳಿಲಿ ಅನ್ನಾಕ್ಕೋಸ್ಕರ ಮತ್ತು ಗೊಬ್ಬರನ ಹಾಸ್ತೀವಿ ಅದಕ್ಕೆ ಮತ್ತು ಔಷಧಿ ಇದು ಎಲೆ ಎಲ್ಲಾ ಕೆಂಪು ರೋಗ ಬಿಳೋದು ಆ ಥರ ಆಗತ್ತಲ್ಲ ಅದ್ರ ಸಲುವಾಗಿ ಅದಕ್ಕೆ ಔಷಧಿಗಳನ್ನೆಲ್ಲ ಹೊಡಿತೀವಿ ಅವ್ಕ ಆಮೇಲೆ ಅದಕ್ಕೆ ಗೊಬ್ಬರ ಹಾಕ್ತಿರ್ತೀವಿ ಅವು ಹುಳಯೆಲ್ಲಾ ಎಲಿನಾ ಎಲ್ಲಾ ತಿಂದು ಹಾಳು ಮಾಡ್ತಿರ್ತಾವಾ ಅದ್ರ ಸಲ್ವಾಗಿನ ಔಷಧಿ ಆ ಹುಳ ಸಾಯೋದಕ್ಕೆ ಯಾವ್ಯಾವ ರೀತಿಯ ಔಷಧಿ ಬೇಕಾಗತ್ತೆ ಅವನ್ನ ತಗೊಂಡು ಬಂದು ಒಂದು ತೋಟದಲ್ಲಿ ಸಿಂಪಡಿಸ್ತೀವಿ ಆ ಹುಳಗಳಿಂದ ಪ್ರೊಟೆಕ್ಟ್ ಮಾಡ್ತೀವಿ ಅವು ಒಂದ್ ಒಂದು ಎರಡು ಮೂರು ತಿಂಗ್ ಮೂರು ತಿಂಗಳಲ್ಲಿ ಹತ್ತಿ ಬೆಳೆಯನ್ನ ಗಿಡ ಚೆನ್ನಾಗಿ ಬೆಳೆಯುತ್ತೆ ನಂತರ ಅವು ಕಾಯಿ ಚೆನ್ನಾಗಿ ಜಾಸ್ತಿ ಇರಲಿ ಅನ್ನೋ ಸಲುವಾಗಿನ ಮತ್ತದು ಕಾಯಿ ಚೆನ್ನಾಗಿ ಇಡ್ಯಂತ ಮೋಪು ಚೆನ್ನಾಗಿ ಹಿಡಿಯೋದ್ ಅಂತಾರ ಮೋಪು ಅದು ಚೆನ್ನಾಗಿ ಹಿಡಿಯೋ ಸಲುವಾಗಿ ಮತ್ತೆ ಒಂದ್ ಔಷಧಿ ತಗೊಂಡು ಬಂದು ಅದು ಯಾವ ಯಾವ ಎಣ್ಣೆ ಚೆನ್ನಾಗಿ ಹೂ ಕಾಯಿ ಇವನ್ನೆಲ್ಲಾ ಹಿಡಿತ್ತ ಅಂತ ಎಣ್ಣೆ ತೊಗೊಂಡು ಬಂದು ಅದನ್ನ ನೀರು ಹಾಕಿ ಎಣ್ಣೆ ಒಡೆದು ಟ್ಯಾಕಿ ಇರ್ತಲ್ಲಾ ಅದರಿಂದ ಔಷಧಿನಾ ಆ ಸಸಿ ಮೇಲೆ ಸಿಂಪಡಿಸ್ತೀವಿ ಆವಾಗ ಅದು ಅದು ಎಣ್ಣೆ ಪವರನ್ನ ಹೀರ್ಕೆಂಡು ಅದೇನು ಮಾಡ್ತದ ಸಸಿ ಹೂ ಆಗಿರ್ಬೋದು ಅಥವಾ ಕಾಯಿಯಾಗಿರ್ಬೋದು ಚೆನ್ನಾಗಿ ಜಾಸ್ತಿ ಎಲ್ಲಾ ಗಿಡದ್ ತುಂಬಾ ತುಂಬ್ಕೆಣುತ್ತಾ ಅದ್ರಿಂದ ನಾವೇನ್ ಮಾಡ್ಬೋದು ಬೆಳೆನ ಚೆನ್ನಾಗಿ ಬೆಳಿಯೋಕ್ಕಾಗತ್ತಾ ಅಂದ್ರ ಈಗ ಒಂದು ಗಿಡದಲ್ಲಿ ಒಂದು ಮೂವತ್ತು ನಲವತ್ತು ಕಾಯಿ ಅನ್ನಾತಿ ಅಲ್ಲ ಈ ಈ ಕ್ಯಾ ಅಂತ ಮೂವತ್ತು ನಲವತ್ತು ಕಾಯಿ ಇರೋಂಥಾ ಕೆಪ್ಯಾಸಿಟಿ ಇರೋಂಥಾ ಎಣ್ಣೆನ ತೊಗೊಡ್ಬಂದು ಅವ ಗಿಡಗಳಿಗೆಲ್ಲ ಸಿಂಪಡಿಸ್ತೀವಿ ಅವು ಏನು ಮಾಡ್ತಾವು ಮೂವತ್ತು ನಲವತ್ತು ಕಾಯಿ ಆ ಥರ ಒಂದು ಗಿಡದಲ್ಲಿ ಆ ಥರ ಕಾಯಿ ಇರ್ತಾವು ಅವು ಕಾಯಿ ಬಿಸ್ಲಿಗೇನು ಮಾ ಬಿಸಿಲಿಗೆ ಬಿಸಿಲಿಗೆ ಚೆನ್ನಾಗಿ ಏನಂತೇವ ಬಿಸಿಲಿಗೆ ಅದು ಅರಳತ್ತೆ ಕಾಯಿ ಅರಳಿ ಅದು ಹತ್ತಿ ಹತ್ತಿನ ಬಿಡಿಸ್ಕೊಳ್ತೀವಿ ಅದ್ರಲ್ಲಿರುವಂಥಾ ಹತ್ತಿ ಬಾಯಿ ಐ ಮೀನು ಬಾಯಿ ಬಿಟ್ಟಾದ್ಮೇಲೆ ಹತ್ತಿನನ ಒಣಗಿ ಆದ್ಮೇಲೆ ಗಿಡ ಎಲ್ಲಾ ಕೆಂಪಾಗಿ ಅಂದ್ರ ಎಲೆ ಉದ್ರತ್ತದ ಉದ್ರೋ ಟೈಮಲ್ಲಿ ನಾವೇನು ಮಾಡ್ತೀವಿ ಹತ್ತಿನ ಬಿಡಿಸ್ಕೆಳ್ತೀವಿ ಗಿಡದಿಂದ ಹತ್ತಿ ಬಿಡಿಸ್ಕೆಂಡು ಇದು ಮೆಕ್ಕೆಜೋಳ ಆಯಿತು ಮತ್ತೆ ಹತ್ತಿ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಬೆಳೆ ಅಂದ್ರ ಮತ್ತೊಂದ್ಸರ್ತಿ ಈ ಥರ ಶೇಂಗ ಆಗಿರ್ಬೋದು ಮತ್ತೊಂದ್ಸರ್ತಿ ಅಂದ್ರ ಈಗ ಮತ್ತೆ ಬೇರೆ ಬೆಳೆ ಆತು ಇವಾಗ ಇವಾಗ ಮೆಕ್ಕೆಜೋಳ ಆಯಿತು ಮತ್ತೆ ಹತ್ತಿ ಆಯಿತು ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಬೆಳೆ ಅಂದ್ರ ಈಗ ಮಣ್ಗೇನು ಅದ ಬೇ ಒಂದೇ ಥರದ ಬೆಳೆ ಹಾಕಿದ್ರ ಅದು ಫಲವತ್ತತೆ ಕಡಿಮೆ ಆಗತ್ತೆ ಅದ್ರ ಸಲುವಾಗಿನ ಬೇರೆ ಬೇರೆ ಥರದ ಬೆಳೆನ ಬೆಳಿತಿರ್ತೀವಿ ಈಗ ಮೆಕ್ಕೆಜೋಳ ಹತ್ತಿ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಬೇರೆ ಬೆಳೆ ಅಂದ್ರ ಈಗ ಶೇಂಗ ಬಿತ್ತು ಶೇಂಗ ಆಗಿರ್ಬೋದು ತೊಗರಿ ಆಗಿರ್ಬೋದು ಈ ಥರ ಬೇರೆ ಬೇರೆದು ಥರ ಬೆಳೆನ ಬೆಳಿತೀವಿ ಒಂದು ತರಕಾರಿಯಲ್ಲಿ ಅಂದ್ರ ಸೌತೇಕಾಯಿ ಹೀರೇಕಾಯಿ ಈ ಥರ ಬಳ್ಳಿಗೆ ಬಳ್ಳಿ ಟೈಪ್ ಅವನ್ನ ಗಿಡಗಳನ್ನ ಬೆಳಿತಿರ್ತೀವಿ ಅವ ಅವ್ಗಳು ಚೆನ್ನಾಗಿವು ಈ ಥರ ಸೊಳ್ಳೆಗಳು ಹುಳುದ ಕಾಟ ಇರ್ಲಾರದ ಅಂದ್ರ ಅವಕ್ಕ ಔಷಧಿನ ಸಿಂಪಡಿಸ್ತಿರ್ತೀವಿ